ಹಲೋ ಹಲೋ ಹಾಂ ಹೇಳಿ

ಎಲ್ಲಿದೀರಾ ನೀವಿವಾಗ ಹಾಂ

ಹೌದಾ ಅಲ್ಲಿ ಅಯ್ಯಂಗಾರ್ ಬೇಕ್ರಿ ಇದೆ ಅಲ್ವಾ ಅದರ ಹಿಂದುಗಡೆನೇ ಒಂದು ಹೋಟಲ್ ಇದೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ನಾನು ಒಂದು ಎರಡು ಮೂರು ಸಲ ಹೋಗಿ ಟೇಸ್ಟ್ ಮಾಡಿದ್ದೀನಿ ಹಾಂ ಚೆನ್ನಾಗಿ ಸಿಗುತ್ತೆ ನೋಡಿ ಅಲ್ಲೊಂದ್ಸಲ ಬೇಕಿದ್ದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಲೋಕೇಶನ್ ಕಳಿಸ್ತೀನಿ ನಿಮಗೆ ಇಲ್ಲ ಇಲ್ಲ ಹಾಗೇನಿಲ್ಲ ಕರೆಕ್ಟ್ ಒಂಥರ ಮೀಡಿಯಂ ಇದೆ ಅಷ್ಟೊಂದು ಏನು ಹೈ ಕ್ವಾಲಿಟಿ ಏನಿಲ್ಲ ಮೀಡಿಯಂ ಇದೆ ಟೇಸ್ಟ್ ಚೆನ್ನಾಗಿದೆ ಹ್ಞೂ ನಾನು ಒಂದೆರಡು ಮೂರು ಸಲ ಹೋಗಿದ್ದೀನಿ ಅದಕ್ಕೇ ನಿಮಗೆ ಹೇಳ್ತಿರೋದು ಹಾಂ ಅಲ್ಲೇ ಅಯ್ಯಂಗಾರ್ ಬೇಕ್ರಿ ಇದೆ ಅಲ್ವಾ ಅದರ ಅಪ್ಪೋ ಹಿಂದುಗಡೆನೇ ಇರೋದದು ಹಾಂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸತಿ ಕಾಲ್ ಬ್ಯಾಕ್ ಮಾಡಿ ನಾನು ನಿಮಗೆ ಲೋಕೇಶನ್ ಸೆಂಡ್ ಮಾಡ್ತೀನಿ ಸ್ವೀಟ್ ಬೆ ಸ್ವೀ ಸ್ವೀಟ್ಸ್ ಖಾರ ಎಲ್ಲ ಸಿಗುತ್ತೆ ಅಲ್ಲಿ ನಿಮಗೇನು ಬೇಕೋ ಎಲ್ಲಾನು ಸಿಗುತ್ತೆ ಸ್ವೀಟ್ ಫುಡ್ಡಲ್ಲಿ ಎಲ್ಲಾನು ಸಿಗುತ್ತೆ ಏನೇನು ಬೇಕು ಮೈಸೂರು ಪಾಕು ಆಲ್ಮೋಸ್ಟ್ ಅವೆಲ್ಲ ಸಿಗ್ತವೆ ಏನು ಹಾಂ ನಾನ್ವೆಜ್ಜೂ ಸಿಗುತ್ತೆ ವೆಜ್ಜೂ ಸಿಗುತ್ತೆ ಎಲ್ಲಾನು ಸಿಗುತ್ತೆ ಅಲ್ಲಿ ಹಾಂ ನೋಡಿ ಒಂದ್ಸಲ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಬ್ಯಾಕ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಹಾಂ ಹಾಂ ಸ್ಟ್ರೈಟ್ ಅದು ನೀವಲ್ಲಿ ನಿಂತಿದ್ದಿರಲ್ಲ ಅಯ್ಯಂಗಾರ್ ಬೇಕ್ರಿ ಹತ್ತಿರ ನೀವು ನಿಂತಿದ್ದಿರಲ್ಲ ಅದರ ಹಿಂದುಗಡೆನೇ ಇರೋದು ಹಾಂ ಹಾಂ ಹಾಂ ಹಾಂ ಸರಿ ಆಯ್ತು ಬಾಯ್